ಮೊದಲಿಗೆ ಕಂಪೇರ್ ಮಾಡಿದರೆ ಈಗಿನ ಕಾಲ ತುಂಬಾನೇ ಮುಂದುವರೆದಿದೆ ತಂತ್ರಜ್ಞಾನ ಅನ್ನೋದು ಈಗ ಎಲ್ಲ ಕಡೆಯಲ್ಲೂ ಆವರಿಸಿದೆ ಮೊದಲು ಒಂದು ಸಂದೇಶ ಕಳಿಸ್ಬೇಕಿದ್ರೆ ಪತ್ರ ಬರಿಬೇಕಿತ್ತು ಅದು ಯಾರಿಗೆ ತಲುಪಬೇಕು ಅವರಿಗೆ ತಲುಪಲು ತುಂಬಾನೇ ಟೈಮ್ ಹಿಡಿದುಕೊಳ್ತಿತ್ತು ಆದರೆ ಈಗ ಹಾಗಿಲ್ಲ ಕ್ಷಣಾರ್ಧದಲ್ಲಿ ಯಾವುದೇ ಸಂದೇಶನು ಕೂಡ ಮೊಬೈಲ್ ಇಲ್ಲವೇ ಕಂಪ್ಯೂಟರ್ನ ಮೂಲಕ ಕಳಿಸಬಹುದು ಮೊದಲೆಲ್ಲ ಈ ಕಛೇರಿಗಳಲ್ಲಿ ಕೂಡ ಹಾಗೆ ಯಾವುದೇ ಕೆಲಸವನ್ನು ಮಾಡಬೇಕಾದರೆ ಮ್ಯಾನುವಲಿ ಆಗಿ ಮಾಡಬೇಕಿತ್ತು ಆದರೆ ಈಗ ಕಛೇರಿಗಳು ಕಂಪ್ಯೂಟರ್ಮಯ ಆಗಿದೆ ಮೊದಲೆಲ್ಲ ಒಂದು ಕೆಲಸಕ್ಕೆ ತುಂಬಾನೇ ಸಮಯ ಹಿಡೀತಿತ್ತು ಆದರೆ ಈಗ ಹಾಗಿಲ್ಲ ಬೇಗನೇ ಆಗುತ್ತೆ ತಂತ್ರಜ್ಞಾನ ಅನ್ನೋದು ಅಷ್ಟು ಮುಂದುವರೆದಿದೆ ಇನ್ನು ಕೈಗಾರಿಕಾ ಕ್ಷೇತ್ರಕ್ಕೆ ಹೋದರೆ ಕೂಡ ಹಾಗೆ ಮೊದಲು ಎಲ್ಲ ಕೆಲಸಗಳಿಗೂ ಆ ಆ ಕೆಲಸಕ್ಕೆ ಒಬ್ಬೊಬ್ಬ ನೌಕರ ಇರ್ತಿದ್ದ ಆದರೆ ಈಗ ಎಲ್ಲ ಕೆಲಸವನ್ನು ಮಿಷಿನ್ನೇ ಮಾಡುತ್ತೆ ಈ ಮಿಷಿನ್ ಆಪರೇಟ್ ಮಾಡೋಕ್ಕೆ ಒಬ್ಬ ವ್ಯಕ್ತಿ ಇದ್ದರೆ ಸಾಕು ಹಾಗೆ ಸಾಮಾಜಿಕ ಮಾಧ್ಯಮಗಳಂತೂ ತುಂಬಾನೇ ಮುಂದುವರೆದಿದೆ ಈ ಫೇಸ್ಬುಕ್ ಇರಬಹುದು ಯೂಟೂಬ್ ಇರಬಹುದು ಅಥವಾ ನ್ಯೂಸ್ ಚಾನೆಲ್ಗಳಿರಬಹುದು ಹೀಗೆ ಹತ್ತು ಹಲವಾರು ಸಾಮಾಜಿಕ ಮಾಧ್ಯಮಗಳು ಯಾವುದೇ ವಿಷಯವನ್ನು ಕ್ಷಣಾರ್ಧದಲ್ಲಿ ವೈರಲ್ ಮಾಡುತ್ತೆ ನಮಗೆ ಯಾವುದೇ ವಿಷಯ ಬೇಗ ಬೇಕು ಹೇಳಿದರೂ ಆ ವಿಷಯ ದೊರೆಯುತ್ತೆ ಈ ಸಾಮಾಜಿಕ ಮಾಧ್ಯಮಗಳಿಂದ ಕೆಟ್ಟ ಪರಿಣಾಮಗಳು ಕೂಡ ಇದೆ ಒಳ್ಳೆಯ ನ್ಯೂಸ್ನೊಂದಿಗೆ ಈ ಕೆಲವೊಮ್ಮೆ ಫೇಕ್ ನ್ಯೂಸ್ಗಳು ಕೂಡ ಹರಿದಾಡುತ್ತೆ ಈ ಫೇಸ್ಬುಕ್ ಮತ್ತು ಇನ್ನಿತರ ಸಾಮಾಜಿಕ ಜಾಲತಾಣಗಳಲ್ಲಂತೂ ಇಲ್ಲೀಗಲ್ ಆ್ಯಕ್ಟಿವಿಟಿ ತುಂಬಾನೇ ಜಾಸ್ತಿ ಆಗಿದೆ ನಾನು ಕಂಡಂತೆ ಈ ಫೇಸ್ಬುಕ್ನಲ್ಲಿ ಹಣಕಾಸಿಗೆ ಸಂಬಂಧಿಸಿದಂತೆ ತುಂಬಾನೇ ಫ್ರಾಡ್ ನಡೆಯುತ್ತೆ ಅದಲ್ಲದೆ ಈ ಹೆಣ್ಣುಮಕ್ಕಳಿಗಂತೂ ಈ ಫೇಸ್ಬುಕ್ ಅನ್ನೋದು ಸೇಫೆಸ್ಟ್ ಅಲ್ಲವೇ ಅಲ್ಲ ಯಾಕೆ ಹೇಳಿದರೆ ಈ ಹೆಣ್ಣುಮಕ್ಕಳ ಫೋಟೋಗಳನ್ನು ಕೂಡ ಈ ಕೆಟ್ಟ ಕೆಲಸಗಳಿಗೆ ಯೂಸ್ ಮಾಡ್ತಿದ್ದಾರೆ ಈ ಹೆಣ್ಣುಮಕ್ಕಳನ್ನು ವಂಚಿಸುವಂಥದ್ದು ಅಥವಾ ಅವರಿಗೆ ಹೆದರಿಸುವಂಥದ್ದು ಲೈಂಗಿಕವಾಗಿ ಕಿರುಕುಳವನ್ನು ನೀಡುವಂಥದ್ದು ಇಂಥದ್ದೆಲ್ಲ ಕಾರ್ಯ ನಡೀತಾನೇ ಇರುತ್ತೆ ಈ ಸಾಮಾಜಿಕ ಮಾಧ್ಯಮದಿಂದ ಎಷ್ಟು ಉಪಯೋಗ ಇದೆಯೋ ಹಾಗೆ ಕೆಟ್ಟ ಪರಿಣಾಮಗಳು ಕೂಡ ಇದೆ